ನಮ್ಮ ಊರಲ್ಲಿ ವಿದ್ಯುತ್ತು ಇಪ್ಪತ್ತ ನಾಲ್ಕು ತಾಸು ಲಭ್ಯವಿರೋದಿಲ್ಲ ಏಕೆಂದರೆ ನಮ್ಮ ಊರಿನಲ್ಲಿ ವಿದ್ಯುತ್ ಬಿಲ್ಲನ್ನು ಕಟ್ಟೋಕ್ಕೆ ಹಿಂಜರಿತಾರ ಜಿಗುಟ್ತನ ಮಾಡ್ತಾರೆ ಅವರು ದುಡ್ಡು ಕಟ್ಟೋಕ್ಕೆ ಒಟ್ಟು ಕಟ್ಟೋಲ್ಲ ಹಾಗಾಗಿ ಬುದ್ಧಿ ಕಲಿಸ್ಬೇಕು ಅಂದು ಅವ್ರು ವಿದ್ಯುತ್ ಅಧಿಕಾರಿಗಳು ಒಂದು ಆರು ತಾಸು ಆದರೂ ತೆಗೀತಾರೆ ಅದರಿಂದ ನನಗೆ ತುಂಬ ತೊಂದರೆ ಆಗುತ್ತೆ ಓದೋದಕ್ಕೆ ಆಯಿತು ಮತ್ತು ಮನೆ ಕೆಲಸ ಮಾಡೋಕ್ಕೆ ಆಯಿತು ತೊಂದರೆ ಆಗತ್ತೆ ಆಮೇಲೆ ನಮ್ಮ ಮನೆಯಲ್ಲೆ ಕರೆಂಟಿನ ಮಿಷೆನ್ ಐತೆ ಅದರಿಂದ ತುಳಿಯಬೇಕು ಕರೆಂಟ್ ಬೇಕು ಅದಕ್ಕೆ ಅದ್ರಿಂದನೂ ನಮಗೆ ಬಹಳ ತೊಂದರೆ ಆಗುತ್ತೆ ಆಮೇಲೆ ಮತ್ತು ತೊಂದರೆ ಆಗೋದು ಏನಂದರೆ ಓದಲಿಕ್ಕೆ ಆಗೋಲ್ಲ ಭಾಳ ಕಷ್ಟ ಆಗುತ್ತೆ ಮತ್ತು ನಾವು ನೈಟು ಹೆಂಗ್ ಓದ್ಬೇಕು ನೈಟ್ ಆಗೋಲ್ಲ ಆಮೇಲೆ ನಾವು ಹೈಯರ್ ಎಜುಕೇಷನ್ ಬೇರೆ ನಾವು ಭಾಳ ಹೊತ್ತು ಓದ್ಲೇಬೇಕು ಬಿಡಪ್ಪ ನಡೆಯುತ್ತೆ ಅಂದ್ರೆ ಬಿಡೋಕ್ಕಾಗಲ್ಲ ಅದ್ರಿಂದನೂ ನಮಗೆ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ನಮ್ಗೆ ವಿದ್ಯುತ್ ಬೇಕೇ ಬೇಕು ಕಡಿತದಿಂದ ನಮ್ಮ ಜೀವನದ ಮೇಲೆ ವಿವಿಧ ಪರಿಣಾಮಗಳು ಬಹಳಷ್ಟು ಉಂಟಾಗ್ತವೆ ಮತ್ತು ಏನಂದರೆ ಗಿರಣಿಗಳು ಇರ್ತಾವೆ ನಮ್ಮ ಊರಲ್ಲಿ ಅದು ವಿದ್ಯುತ್ ಬೇಕು ಗಿರಣಿಗೂ ಬೇಕು ಆಮೇಲೆ ಮತ್ತು ಯಾವ್ದಕ್ಕೆ ಬೇಕಂದರೆ ಕಂಪ್ಯೂಟರ್ ಜರಾಕ್ಸ್ ಮಾಡಿಸೋದಕ್ಕೆ ಅವಾಗೂ ಕರೆಂಟ್ ಬೇಕು ಫೋಟೋ ಸ್ಟುಡಿಯೊ ಹೋದಾಗನೂ ಅವ್ರಿಗೂ ಕರೆಂಟ್ ಬೇಕು ಅಂತಾರೆ ಅವರು ಕರೆಂಟಿಲ್ಲ ಬರಬೇಡಿ ಅಂತಾರೆ ಅದ್ರ ನಂತರ ಮತ್ತೇನು ತೊಂದರೆ ಆಗುತ್ತೆ ಅಂದರೆ ಕರೆಂಟಿಂದ ಹೊಲಕ್ಕೆ ಹೋದಾಗ ನೀರು ಕಟ್ಟೋದು ಬರುತ್ತೆ ನೀರು ಕಟ್ಬೇಕು ಅಂದ್ರೆ ನೀರು ಕಟ್ಟಿದ್ರೆ ಬೆಳೆ ಚಲೋವಿರುತ್ತೆ ನೀರು ಕಟ್ಟೋಕ್ಕೆ ಹೋದಾಗ ಕರೆಂಟೇ ಕೊಡೋಲ್ಲ ಯಾವಾಗ ಇಪ್ಪತ್ತ್ನಾಲ್ಕು ತಾಸು ಹೊಲದ ಕಡೆ ಅದು ಬೇರೆ ಲೈನ್ ಇರುತ್ತೆ ಊರಲ್ಲಿ ಕೊಟ್ಟಷ್ಟು ಹೊಲದ್ ಕಡೆ ಲೈನು ಕೊಡೋಲ್ಲ ಅದು ವಿದ್ಯುತ್ ಇರೋದೇ ಇಲ್ಲ ಅದರಿಂದ ನಮಗೆ ತುಂಬ ತೊಂದರೆ ಆಗುತ್ತೆ ಆಮೇಲೆ ನಾವು ಬಹಳಷ್ಟು ಅದ್ರ ಪರಿಣಾಮವನ್ನು ಎದುರ್ಸ್ಬೇಕಾಗುತ್ತೆ ಆಮೇಲೆ ವಿದ್ಯುತ್ತು ನಮ್ಗೆ ಬಹಳ ಸಹಕಾರ ಬೇಕು ಅದ ನಂತರ ನಾವು ಅದಕ್ಕೆ ಪಂಚಾಯಿತಿಲೇ ಅರ್ಜಿ ಕೊಟ್ವಿ ಸರ್ ಹೀಗೆ ವಿದ್ಯುತ್ ಕೊಡಿರಿ ನಮಗೆ ಬೇಕು ಅಂತೇಳಿ ಅರ್ಜಿ ಕೊಟ್ಟ ಮೇಲೆ ಎಷ್ಟೋ ದಿನಗಳ ನಂತರ ನಮ್ಗೆ ವಿದ್ಯುತ್ ಬಂತು ಹೇಗಂದ್ರೆ ಆಮೇಲೆ ಬಂದ ನಂತರ ಟಿ ಸಿ ಕೆಟ್ಟೋಯಿತು ಅದು ಅವ್ರದ್ದು ತಪ್ಪಲ್ಲ ನಮ್ದು ತಪ್ಪಲ್ಲ ಟಿ ಸಿ ಪ್ರಾಬ್ಲಮ್ ಇತ್ತು ಅದರಿಂದ ಬಹಳ ಹಾನಿ ಉಂಟಾಯಿತು ಎಷ್ಟೊ ಸರಿ ನಾವು ನೀರೇ ಕಟ್ಟಲಿಲ್ಲ ಹೊಲಕ್ ಆಯಿತು ಮತ್ತು ಬೆಳಿಗ್ಗೆ ಆಯಿತು ನೀರು ಸಿಗಲಿಲ್ಲ ಹಾಗಾಗಿ ನಮ್ಗೆ ಒಂದು ವರ್ಷದ ಆದಾಯ ಸಿಗಲಿಲ್ಲ ಆದ್ರಿಂದ ವಿದ್ಯುತ್ತಿಂದ ಇಷ್ಟೆಲ್ಲ ತ್ರೊನ್ ತೊಂದರೆ ಆಯ್ತು ಅದ ನಂತರ ಊರಲ್ಲಿ ದುಡಿಮೆ ಎಲ್ಲ ನಿಂತೋಗ್ಬಿಡ್ತು ಬೇರೆ ಅವ್ರ ಮನೆಯಲ್ಲೆಲ್ಲ ಈ ವಿದ್ಯುತ್ತಿಂದಲೂ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದು ವಿದ್ಯುತ್ ಇಲ್ಲ ಅಂದರೆ ಏನೂ ಇಲ್ಲ ಹಂಗಾಗಿ ವಿದ್ಯುತ್ ಬೇಕೇ ಬೇಕು ನಮ್ಗೆ ಆಮೇಲೆ ವಿದ್ಯುತ್ತು ನಾವು ಕೇಳಿದಂಗೆ ಸೋ ಶಾಲೆಗಳೆಲ್ಲ ವಿದ್ಯುತ್ ಬಗ್ಗೆ ಓದಿದ್ದೀವಿ ಆಮೇಲೆ ವಿದ್ಯುತ್ ನಮಗೆ ಸಾಕಷ್ಟು ಸಹಕಾರ ಬೇಕು ಅದರಿಂದ ನಮಗೆ ರಾಟೆ ಪ ರಾಟೆ ಆವಶ್ಯಕತೆ ಇದೆ ಕರೆಂಟಿಂದು ರಾಟೆ ಐತಿ ಮಿಷೆನ್ ಐತೆ ಅದರಿಂದ ಬ್ಲೌಸ್ ಹೊಲಿಯೋದ್ ಆಯಿತು ಚೂಡಿದಾರ್ ಹೊಲಿಯೋದ್ ಆಯಿತು ಅದನ್ನು ಉಪ್ಯೋಗಸ್ತೀವಿ ರಾಟೆನ ಮತ್ತು ಅದನ್ನು ಬಿಟ್ಟರೆ ಗಿರಣಿ ಹಾಕ್ಸ್ತಿವಿ ಮಷಿನ್ ಹಾಕ್ಸ್ತಿವಿ ಆಮೇಲೇ ಜೋಳದ್ದು ಮತ್ತು ರಾಗಿ ಹಿಟ್ ಹಾಕಸ್ತಿವಿ ಆಮೇಲೆ ರವೆ ನುಚ್ಚು ಹಾಕಸ್ತಿವಿ ಆಮೇಲೆ ಮೈದಾ ಹಿಟ್ ಹಾಕಸ್ತಿವಿ ಇವೆಲ್ಲ ಗಿರಣಿಯಲ್ಲಿ ಹಾಕಸ್ತಿವಿ ಅದಕ್ಕೆ ಕರೆಂಟ್ ಬೇಕು ವಿದ್ಯುತ್ ಬೇಕು ಅದರ ನಂತರ ಮತ್ತು ವಿದ್ಯುತ್ತು ರೂಟ್ರ್ ಹೊಡ್ಸ್ಬೇಕ್ ಹೊಲ್ದಲ್ ಅದಕ್ಕೂ ಕರೆಂಟ್ ಬೇಕು ಆಮೇಲೆ ಬೀಜ ಹೊಡ್ಸೋಕು ಈಗ ಮಿಷನ್ ಬಂದವೆ ಅದು ಚಾರ್ಜ್ ಆಗ್ಬೇಕಲ್ಲ ಅದಕ್ಕೂ ಬೇಕು ಚಾರ್ಜಿಂಗ್ ಮಾಡಕ್ಕೂ ವಿದ್ಯುತ್ ಬೇಕು ಮತ್ತು ಫೋನೆಲ್ಲ ನಮಗೆ ಎಲ್ಲ ಅಪ್ಡೇಟ್ ಕೊಡ್ತಿರ್ತೆ ಈಗ ಅದು ನಿಂತು ಬಿಟ್ಟರೆ ಹೆಂಗ ವಿದ್ಯುತ್ ಬೇಕು ಚಾರ್ಜ್ ಆಗೋಕ್ಕೆ ಅವಾಗ ಸುಚ್ ಆಫ್ ಆಗುತ್ತೆ ಅದರಿಂದ ಬಹಳ ಪರಿಣಾಮ ಉಂಟಾಗುತ್ತೆ ಹೀಗೆ ಸಾಕಷ್ಟು ಊರಲ್ಲೆಲ್ಲ ಪರಿಣಾಮ ಇದೆ ನಮ್ಮ ಊರಲ್ಲಿ ಅಲ್ಲದೆ ನಮ್ಮ ನಮ್ಮ ಊರ ಕಡೆ ಎಲ್ಲ ಹೀಗೆ ಇದೆ ನಮ್ಮ ಊರಲ್ಲಿ ಆರು ತಾಸು ತಗದ್ರೆ ನಮ್ಮ ಬೇರೆ ಊರಲ್ಲೆಲ್ಲ ಇಪ್ಪತ್ತ್ನಾಲ್ಕು ತಾಸು ಇರೋದೇ ಇಲ್ಲ ಜೀವನನೇ ನಡೆಯೋಲ್ಲ ಅವಾಗ ಬಹಳ ಕಷ್ಟ ಆಗತ್ತೆ ಅವರು ಅರ್ಜಿ ಕೊಟ್ಟಾರೆ ಆದರೂ ನಡೆವಲ್ದು ನಮ್ಗೆ ವಿದ್ಯುತ್ ಬೇಕು ಅದರಿಂದ ನಾವು ಅರ್ಜಿ ಕೊಡಲೇಬೇಕು ಆಮೇಲೆ ನಾವು ಹೇಗಾದರು ಪ್ರಯತ್ನ ಪಡ್ಬೇಕು ಲೆಟ್ರ್ ಬರ್ದೀವಿ ನಮ್ಗೆ ವಿದ್ಯುತ್ ಬೇಕು ಅಂತ ಹೇಳ್ದಾಗೆಲ್ಲ ಅವರು ಹ್ಞೂ ಸರಿ ಅಂತೇಳಿ ಏನೂ ಕೇರ್ ಮಾಡ್ತಿಲ್ಲ ನೋಡೋಣ ಅವರು ಏನು ಸಹಕರಿಸ್ತಾರೊ ಇಲ್ಲವೋ ಅಂತೇಳಿ ಮತ್ತು ವಿದ್ಯುತ್ತಿಂದ ಏನೇನು ಉಪಯೋಗ ಇದೆ ಅಂದರೆ ಎಲ್ಲ ಕಂಪನಿ ಐ ಟಿ ಐ ಕಂಪ್ನಿಲ್ಲೆಲ್ಲ ವಿದ್ಯುತ್ ಬೇಕೇ ಬೇಕು ಅದಿಲ್ಲ ಅಂದ್ರೆ ನಡಿಯೋದೆ ಇಲ್ಲ ಜಿಲ್ಲಾಸ್ಪತ್ರೆ ಆಯಿತು ಹಾಸ್ಪೆಟ್ಲ್ ಒಳಗೂನು ಕರೆಂಟ್ ಬೇಕು ಕರೆಂಟ್ ಇಲ್ಲ ಅಂದರೆ ನಡೆಯಂಗೆ ಇಲ್ಲ ಅಲ್ಲೆಲ್ಲ ಸಕ್ಷೆನ್ಸ್ ಎಲ್ಲ ಆನ್ ಮಾಡಬೇಕು ಆಪ್ರೇಟ್ ಮಾಡಬೇಕು ಮತ್ತು ಓ ಟಿ ಲೈಟ್ಸ್ ಎಲ್ಲ ಆನ್ ಮಾಡಬೇಕು ಮತ್ತು ನರ್ಸ್ಗಳಿಗೆ ಡಾಕ್ಟರ್ಸ್ಗಳಿಗೆಲ್ಲ ಡಾಕ್ ವಿದ್ಯುತ್ ಬೇಕು ಇಂಜಿನಿಯರ್ಸ್ಗೂ ವಿದ್ಯುತ್ ಬೇಕು ಪ್ರತಿಯೊಬ್ರಿಗೂ ವಿದ್ಯುತ್ ಆವಶ್ಯಕತೆ ಇದ್ದೇ ಇದೆ ಆದ್ರಿಂದ ನಾವು ವಿದ್ಯುತ್ ಬಳಸಲೇಬೇಕು ಅದರ ನಂತರ ನಾವು ವಿದ್ಯುತ್ ಅಂದ ಕೂಡಲೇ ನಾವು ಬೆಳಕು ಅದು ಬೇಕೇ ಬೇಕು ನಮಗೆ ರಾತ್ರಿ ಹೊತ್ತು ಧಾರಾವಾಹಿ ಸಮಯದಲ್ಲಿ ವಿದ್ಯುತ್ ಹೊಯ್ತ್ ಅಂದರೆ ಧಾರಾವಾಹಿ ಬರೋದಿಲ್ಲ ಟಿವಿಯೆಲ್ಲ ನಿಂತೋಗಿಬಿಡತ್ತೆ ಹಾಗಾಗಿ ನಮ್ಗೆ ವಿದ್ಯುತ್ ಬೇಕು ವಿದ್ಯುತ್ ಇಲ್ಲ ಅಂದ್ರೆ ಟಿವಿ ಹತ್ತಂಗಿಲ್ಲ ಟಿವಿ ಹತ್ಲಿಲ್ಲ ಅಂದ್ರೆ ಅಡುಗೆ ಆಗಂಗಿಲ್ಲ ಅಡುಗೆ ಆಗಲಿಲ್ಲ ಅಂದ್ರೆ ಹೊಟ್ಟಿ ತುಂಬೊಲ್ಲ ಹಂಗಾಗಿ ವಿದ್ಯುತ್ ಬೇಕು ಅದೇ ವಿದ್ಯುತ್ ಇದ್ದಿದ್ದರೆ ಟಿವಿ ನೋಡ್ಕೊತ ಧಾರಾವಾಹಿ ಸೀರಿಯಲ್ಸ್ ಎಲ್ಲ ನೋಡ್ಕೊತ ಎಷ್ಟು ಆದ್ರೆ ಇಷ್ಟು ಅಡಿಗೆನಾರೂ ಆಗ್ತಿತ್ತು ಈಗ ಅಡಿಗೆನೇ ಆಗೋಲ್ಲ ಯಾಕಂದ್ರೆ ನಮ್ಮ ದೇಶದಲ್ಲಿ ಹೆಣ್ ಮಕ್ಕಳೆಲ್ಲ ಧಾರಾವಾಹಿ ಮೇಲೆ ನಿಂತೋಗಿ ಬಿಟ್ಟತಿ ಅಯ್ಯೋ ಕರೆಂಟ್ ಇಲ್ಲ ಬಿಡು ಏನು ಮಾಡ್ಬೇಕು ಕತ್ತಲದಾಗ ಅಂತೇಳ್ಬಿಟ್ಟು ಹೇಳ್ತಾರ ಕುಂದ್ರತಾರೆ ಅಮೇ ಧಾರಾವಾಹಿ ಇದ್ದರೆ ಧಾರಾವಾಹಿ ನೋಡ್ಕೊಂತಾರೆ ಅದು ಅರ್ಧಂಬರ್ಧ ಮಾಡಾದರೂ ಬೇಯಿಸಿ ಹಾಕ್ತಿರ್ತಾರೆ ನಮ್ಮ ಹೆಣ್ ಮಕ್ಕಳು ಅಷ್ಟ್ರ ಮಟ್ಟಿಗೆ ಈ ಜನ್ರೇಷನ್ ಬಂದೈತಿ ಆಮೇಲೆ ನಗರಗಳಲ್ಲೆಲ್ಲ ವಿದ್ಯುತ್ ಬೇಕು ಅವರಿಗೆ ಕರೆಂಟ್ ಇಲ್ಲ ಅಂದ್ರೆ ಅವರು ಮುಂದಿನ ಕೆಲಸ ನಡೆಯೋದೆ ಇಲ್ಲ ಎಲ್ಲ ನಗರಗಳಲ್ಲಿ ಕರೆಂಟ್ ಮೇಲೆ ನಿಂತಿದೆ ಇನ್ನು ಸಿನಿಮಾ ರಂಗದಲ್ಲಿ ಆಯಿತು ಮತ್ತು ನೌಕರಿ ಮಾಡೋರ್ಗಾದ್ರು ಆಯಿತು ಮತ್ತು ಜಾಬ್ ಮಾಡೋರ್ಗಾದರೂ ಆಯಿತು ಮತ್ತು ಫ್ಯಾಕ್ಟ್ರೀ ಗಾರ್ಮೆಂಟ್ಸ್ ಬಟ್ಟೆ ಹೊಲಿತಾರಲ್ಲ ಅವ್ರ್ಗಾದ್ರು ಆಯಿತು ಮತ್ತು ಅಲ್ಲೆಲ್ಲಿ ಪ್ರತೀ ನಗರಗಳಲ್ಲೂ ಆವಶ್ಯಕತೆ ಇದೆ ನಗರ ಅಂದಾಗೆಲ್ಲ ಮಗ್ಗ ಅಂತ ಬರುತ್ತಲ್ಲ ಅದು ಸೀರೆನು ನೇಯೋದು ಅದು ಮಷೆನ್ ಇರುತ್ತೆ ಅದು ಮಷಿನಿಗೂ ಕರೆಂಟ್ ಬೇಕು ಅವಾಗೂನೂ ವಿದ್ಯುತ್ ಬೇಕು ನಮ್ಗೆ ಆಮೇಲೆ ಒಂದೊಂದು ಹೆಣಿಕೆ ಮಾಡೋಕ್ಕೂ ನಮಗೆ ಮಿಷಿನ್ ಬೇಕು ಉದಾಹರಣೆಗೆ ಹೆಣೆಯದು ಅದು ಮಿಷೆನ್ ಮೇಗೈತೆ ಮತ್ತು ಹತ್ತಿ ಹತ್ತಿ ಅಂದರೆ ಕಾಟನ್ ಸೀಡ್ ಅಂತ ಬರುತ್ತಲ್ಲ ಕ್ರಿಪ್ಪರ್ ಬೆಳೆನ ಹತ್ತಿ ಬಂದೈತಿ ಅದರಿಂದ ಬತ್ತಿ ಮಾಡೋದು ಬಂದೈತಿ ಮಷಿನು ಅದು ಆಮೇಲೆ ಕಡಲೆ ಬತ್ತಿ ಮಾಡೋದ್ ಬಂದೈತೆ ಮಿಷೆನ್ ಇಲ್ಲೇ ಬಂದಿದೆ ಅದಕ್ಕೂ ವಿದ್ಯುತ್ ಬೇಕು ಆಮೇಲೆ ವಿದ್ಯುತ್ತು ಮತ್ತು ಯಾಕೆ ಬೇಕಂದರೆ ತಿನಿಸುಗಳು ಮಾಡ್ತಾರಲ್ಲ ಫ್ಯಾಕ್ಟ್ರಿಲಿ ಈಗ ಸ್ವೀಟ್ ತಿಂಡಿ ಆಯಿತು ಮತ್ತು ಖಾರ ತಿಂಡಿ ಆಯಿತು ಮತ್ತು ಅದು ಮನುಷ್ಯರು ಮಾಡೋ ಅಷ್ಟು ಆಗ್ಲಾರ್ದಷ್ಟು ಮಿಷೆನ್ ಮಾಡಕತ್ತಾವೆ ಅಂಥವೆಲ್ಲ ಮಿಷನ್ ಮಾಡ್ತವೆ ಉದಾಹರ್ಣೆಗೆ ಉಳ್ಳಿ ಮಾಡೋದು ರೌಂಡ್ ಶೇಪ್ ಇಟ್ಟು ಮಾಡೋದು ಆ ಮಿಷೆನೇ ಮಾಡ್ತಿರ್ತಾವೆ ಆಮೇಲೆ ಅದೇ ತಟ್ಟಿ ಅದನ್ನ ದೊಡ್ಡದು ರೌಂಡಾಗಿ ಮಾಡಿ ದಬ್ಬತ್ತೆ ಮಿಷನು ಆಮೇಲೆ ಅದು ರೋಷ್ಟ್ ಆಗಿ ಪ್ಯಾಕ್ ಆಗಿ ಬರ್ತಿರ್ತಾವೆ ಆಮೇಲೆ ಸಿಹಿ ತಿಂಡಿಗಳು ಅಷ್ಟೇ ಅದು ಸಕ್ರೆ ಪಾಕದಲ್ಲಿ ಅದ್ದಿ ಅದು ಮಿಷಿನಲ್ಲೇ ಹಾಕ್ತಾ ಬರ್ತಿರುತ್ತೆ ಆಮೇಲೆ ಬಂದುಬಿಟ್ಟು ಸಂಡ್ಗೆ ಕುರ್ಕುರೆ ಇವೆಲ್ಲವೂ ರೆಡಿ ಆಗಿ ಪ್ಯಾಕಲ್ಲಿ ಬರ್ತಿರುತ್ತೆ ಇದರಿಂದ ವಿದ್ಯುತ್ತೆಲ್ಲ ಉಪಯೋಗ ಐತಿ ವಿದ್ಯುತ್ ಇಲ್ಲದೆ ಏನೂ ನಡೆಯೊಲ್ಲ ವಿದ್ಯುತ್ ನಮ್ಮ ಎಲ್ಲರ್ಗೂ ಬೇಕು ವಿದ್ಯುತ್ ಆವಶ್ಯಕತೆ ತುಂಬ ಇದೆ ಆಮೇಲೆ ಆ ಕಡೆಗೆ ನಮ್ಮ ವಿದ್ಯುತ್ ಸಿಗಲಿಲ್ಲ ಅಂದ್ರೆ ನಡೆಯೋಲ್ಲ ಆಮೇಲೆ ಉ ವಿದ್ಯುತ್ ಬರಲಿಲ್ಲ ಅಂದ್ರೆ ನಾವೇನು ಪ್ರಯತ್ನ ಮಾಡಬೇಕಂದ್ರೆ ನಮ್ಮ ಅಧಿಕಾರ ತಾಲೂಕು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅವ್ರಿಗೆಲ್ಲ ಪತ್ರವನ್ನು ಅವ್ರಿಗೆ ಸೇರಿಸಬೇಕು ಅದ್ರ ನಂತರ ಅವರು ಅಧಿಕಾರಿಗಳು ಅವು ಅದನ್ನೆಲ್ಲ ನೋಡಿ ಕರುಣೆ ತೋರಿಸಿ ನಮಗೆ ವಿದ್ಯುತ್ ಸೌಲಭ್ಯವನ್ನು ಪಡಿಸ್ತಾರೆ ನಾವು ವಿದ್ಯುತ್ ಪಡೆದ ನಂತರ ಅದನ್ನ ದುರುಪಯೋಗ ಪಡೆಯದೆ ಅದನ್ನು ದುಡಿಮೆಗೆ ಉಪ್ಯೋಗಿಸ್ಕೊಂಡು ಆ ದುಡಿಮೆಯಲ್ಲೇ ವಿದ್ಯುತ್ ಬಿಲ್ಲನ್ನು ಕಟ್ಟಿದರೆ ಅವರು ಮತ್ತೆ ವಿದ್ಯುತನ್ನ ಪಡ್ಸ್ ಕೊಡಾಕನ ಮುಂದೆ ದೂಡ್ತಾರೆ ಇಲ್ಲ ಅಂದರೆ ಅವ್ರು ಶಾಣ್ಯತನ ಅವರು ಯೋಚನೆ ಮಾಡ್ತಾರೆ ನಮಗೆ ವಿದ್ಯುತ್ತನ್ನು ಕೊಡೋಲ್ಲ ಇಷ್ಟು ಹೇಳ್ತಿನಿ ವಿದ್ಯುತ್ ಬಗ್ಗೆ